ನಾನು ಹೊಸ ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ತುಂಬ ಅಂದರೆ ಬ್ಯಾಟ್ರಿ ಸ್ಟೋರೇಜು ಎಲ್ಲ ಸ್ವಲ್ಪ ಡೌನ್ ಇತ್ತು ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ನೆಗೆಟಿವ್ ಆಗೇ ಇತ್ತದು ಮತ್ತು ಅಂದರೆ ಲೈಕ ಅದಕ್ಕೆ ಬ್ಯಾಕ್ ಕೇಸ್ ಎಲ್ಲ ಸಿಗೋದು ತುಂಬ ಪ್ರಾಬ್ಲಮ್ ಆಗ್ತಿತ್ತು ಪ್ಲೆಸ್ ಅದು ಸ್ಕ್ರೀನ್ ಗಾಡು ಅದೆಲ್ಲ ಹಾಕ್ಸೋಕ್ಕೆ ತುಂಬ ಕಾಸ್ಟ್ ಆಗ್ತಿತ್ತು ಮತ್ತು ಹೈ ಆಫ್ ಕಾಸ್ಟು ಇತ್ತದು ಆ್ಯಂಡ್ ಆಫರ್ಸ್ ಏನೂ ಇರಲಿಲ್ಲ ಆನ್ಲೈನಲ್ಲಿ ಆಫ್ಲೈನಲ್ಲಿ ತುಂಬ ವೇರಿಯೇಷನ್ಸಿತ್ತು ಈ ಪ್ರಾಡಕ್ಟನ್ನ ಮೆಬಿ ಲೈಕ್ ಪರ್ಚೆಸ್ ಮಾಡದೇ ಇದ್ದರೆ ಬೆಟರ್ ಆಗುತ್ತೆ ಯಾಕಂದರೆ ತುಂಬ ಡಿಸಡ್ವಾಂಟೇಜಸ್ ಇದೆ ಪ್ರಾಡಕ್ಟ್ಸ ಅಂದರೆ ಈ ಮೊಬೈಲ್ ಫೋನ್ ಹೆಂಗಂದ್ರೆ ಲೈಕ್ ಜಾಸ್ತಿ ಹೊತ್ತು ಚಾರ್ಜ್ ಮಾಡಿದ್ರೆ ತುಂಬ ಬಿಸಿಯಾಗುತ್ತೆ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಅವಾಗವಾಗ ಹ್ಯಾಂಗ್ ಆಗುತ್ತೆ ಸೋ ಈ ಮೊಬೈಲ್ ಫೋನ್ ಏನಷ್ಟು ಚೆನ್ನಾಗಿಲ್ಲ ಸೊ ರಿವ್ಯೂ ಬಂದು ಅರೌಂಡ್ ಫೈವ್ಗೆ ಟೂ ಕೊಡ್ಬೌದು ವೆರಿ ವರ್ಸ್ಟ್ ಆಗಿದೆ ಸೊ ಈ ಅಸೈನ್ಮೆಂಟ್ಸ್ ಅದು ಇದು ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಫೋಟೋ ಕ್ಲಾರಿಟಿ ಇಲ್ಲ ಇಲ್ಲ ಮತ್ತು ಸೌಂಡ್ದು ಪ್ರಾಬ್ಲಮಿದೆ ಸೌಂಡ್ದು ವೈಸ್ ಪ್ರಾಬ್ಲಮಿದೆ ಸೊ ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡೋದರಿಂದ ತುಂಬ ಲೈಕ್ ಏನೂ ವರ್ತ್ ಇಲ್ಲ ಇದರಲ್ಲಿ ತಗೊಂಡು ಸುಮ್ಮನೆ ಅಮೌಂಟ್ ವೇಸ್ಟು ಟೈಮೂ ವೇಸ್ಟು ಎನರ್ಜಿನೂ ವೇಸ್ಟು